ಗುಡ್ ಮಾರ್ನಿಂಗ್ ಸರ್ ಸರ್ ನನ್ನದು ಶೈಲೇಶ್ ಅಂತ ಸರ್ ನಾನು ಟೆನ್ನಿಸ್ ಪ್ಲೇಯರ್ ಇದೀನಿ ಸರ ಸರ್ ಮೂರು ದಿನ ಆಯ್ತು ಸರ್ ಹಿಂದೆ ಮೂರು ದಿನ್ದಿಂದ ನನ್ನ ಕೈಯಿ ರಿಸ್ಟು ಇಂಜುರಿ ಆಗೈತೆ ಸರ್ ತುಂಬ ನೋವಿಸ್ಲ್ ಹತ್ತಿದ್ ಸರ ಅದಕ್ಕೆ ನಾವು ನೀವು ಏನಾದರೂ ಮೆಡಿಸನಿಗೆ ಹೇಳ್ತೀರಿ ಸರ್ ಅಥವಾ ನಿಮ್ಮಲ್ ಬಂದು ನಾವು ಕನ್ಸಲ್ಟ್ ಮಾಡಬೇಕು ಅಂತ ಕೇಳ್ತಾಯಿದೀನಿ ಸರ್ ನಾವು ನಿಮ್ಮಲ್ ಬಂದು ತೋರ್ಸ್ಬೇಕಾ ಏನು ಸರ್ ಅದು

ಸರ್ ರೆಜಿಸ್ಟ್ರೇಷನ್ ಆನ್ಲೈನ್ ಮಾಡ್ಬೋದಾ ಸರ್ ಅಲ್ಲಿ ಬಂದು ಆನ್ಲೈನ್ ಮಾಡ್ಬೇಕಾ ಸರ್ ಸರ್ ಕನ್ಸಲ್ಟೇಶನ್ ಫೀಸ್ ಎಷ್ಟು ತೊಗೊಂತಾರೆ ನಿಮ್ಮಲ್ಲಿ ಫೈ ಹಂಡ್ರೆಡ್ ಅದ ಏನು ಸರ್ ಸರ್ ಏನಾರೂ ಕಮ್ಮಿ ಆಗಲ್ಲೇನ್ ಸರ್

ಸರ ನಾಳೆಗ್ ಬಂದರೆ ಏನಾರೂ ಸ್ಕ್ಯಾನಿಂಗ್ ಮಾಡ್ತೀರಿ ಸರ್ ಪೆಹ್ಲೇ ಗೋಲಿ ಗೀಲಿ ಔಷಧಿ ತೋಲು ಅದ ಸರ್ ತೋಲ ಪೇನಲ್ಲಿ ಆಗ್ತದ್ರ್ ಕೈ ನಾನು ಸರ್ ಕಮ್ಮಿ ಆಗ್ತದೆ ಅಂತ ಅಂದ್ಕೊಂಡ್ರೆ ಪೇಯ್ನ್ ಕಿಲ್ಲರೆಲ್ಲ ತೊಗೊಂಡ್ರೆ ಮೆಡಿಸಿನ್ದಾಗ ಬಟ್ ಕಮ್ಮಿ ಆಗಿಲ್ಲ ಸರ ಸರ್ ಎಕ್ಸ್ ರೇಕಾ ಮತ್ತು ಗೋಲಿಗೆ ಇದಕ್ಕೆಲ್ಲ ಅಂದಾಜು ಎಷ್ಟ್ ರೂಪಾಯಿ ಆಗ್ತದೆ ಸರ್ ಇಲ್ಲ ಸರ್ ಈ ಸಲ ಗೊತ್ತಿರಬೇಕಲ್ಲ ಸರ್ ಹೆಚ್ಚು ಕಮ್ಮಿ ಆಗಿ ತಪ್ಪಿಲ್ಲ ಸರ್ ನಮಗೆ ಗೊತ್ತಿಲ್ಲ ಸರ್ ನಮ್ಗೆ ಅದಕ್ಕೆ ಆಗ್ಲತ್ತದೆ ಸರ್ ಎಲ್ಲಿ ಫೀಸ್ ಹೆಚ್ಚಿಗೆ ತೊಗೋತಾರೋ ಏನೋ ಹಂಗೆ ಅಂತ ಅದಕ್ಕೆ ಸರ್ ಹಾಂ ಸರ್ ಅಡ್ಮಿಟ್ ಏನಾರೂ ಮಾಡ್ಕೋತೀರ ಏನು ಸರ್ ಅಥವಾ ಸುಮ್ಮನೆ ನೋಡಿ ಕಳಿಸ್ತೀರ

ಹಾಂ ಆಯ್ತು ಸರ್ ನಾನು ನಾಳೆಗೆ ಹತ್ತು ಗಂಟೆಗೆ ಬರ್ತೀನಿ ಸರ್ ನಾಳೆ ಓಕೆ ಸರ್ ಥ್ಯಾಂಕ್ ಯು ಸರ್